ಮೂಢನಂಬಿಕೆ ಅಂತಂದರೆ ಒಂದು ಉದಾಹರಣೆಗೆ ಬೆಕ್ಕು ಅಡ್ಡ ಬಂದಾಗ ನಾವು ಕೆಟ್ಟದ್ದು ಅಂತ ತಿಳ್ಕೊಂಡಿದ್ದೀವಿ ನಾವು ಕೆಟ್ಟದ್ದು ಅಂತ ತಿಳಕೊಂಡು ನಾವು ಪ್ರಯಾಣ ಮಾಡುವ ಬಸ್ ಆಗಲಿ ಲಾರಿ ಆಗಲಿ ಟೂ ವೀಲರ್ ಆಗಲಿ ನಿಲ್ಲಿಸ್ಬಿಡ್ತೀವಿ ನಿಲ್ಲಿಸ್ಬಿಟ್ಟು ಒಂದು ನಿಮಿಷ ಆಮೇಲೆ ಮುಂದೆ ಹೋಗ್ತಿವಿ ಹಾಗೆ ದಾರಿಯಲ್ಲಿ ಕೆಲ್ವರೆಲ್ಲ ನಿಂಬೆಹಣ್ಣು ಮಂತ್ರಿಸಿ ಹಾಕಿರ್ತಾರೆ ಅಥವಾ ಮೊಟ್ಟೆ ಮಂತ್ರ್ಸಿ ಹಾಕಿರ್ತಾರೆ ಆ ನಿಂಬೆಹಣ್ಣನ್ನ ಮೊಟ್ಟೆನ ನಾವು ದಾಟಿದರೆ ನಮಗೆ ಭಯ ಆಗುತ್ತೆ ಏನಪ್ಪ ನಿಂಬೆಹಣ್ ದಾಟಿಬಿಟ್ಟೆ ಏನಪ್ಪ ಮೊಟ್ಟೆ ದಾಟಿಬಿಟ್ಟೆ ಅಂತ ಹೇಳ್ಬಿಟ್ಟು ಏನೋ ಒಳ್ಳೆದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಒಂದು ಭಯ ಆಗುತ್ತೆ ಆದರೆ ಅದೆಲ್ಲ ಮೂಢನಂಬಿಕೆಗಳು ಅಂತ ನಾವು ಹೇಳ್ಬಲ್ವಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈಗಳು ಉಜ್ಜಿಕೊಂಡು ಕೈಗಳನ್ನ ನೋಡ್ಕೋತೀವಿ ಯಾಕೆ ಅಂದರೆ ಲಕ್ಷ್ಮಿ ಕಾಣ್ತಾಳೆ ಲಕ್ಷ್ಮಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಹಾಗೇ ಪ್ರಯಾಣ ಮಾಡುವಾಗ ನರಿಗಳು ಅಡ್ಡ ಬರ್ತಾವೆ ಕಾಡಲ್ಲಿ ನರಿ ಅಡ್ಡ ಬಂದರೆ ತುಂಬ ಒಳ್ಳೆಯದು ಅಂತೀವಿ ನರಿ ಅಡ್ಡ ಬಂದರೆ ನರಿ ಮುಖ ನೋಡಿದರೆ ತುಂಬ ಒಳ್ಳೆಯದು ಅಂತ ಹೇ ಳ್ಬಿಟ್ಟು ಅಂತೀವಿ ಅದೆಲ್ಲ ಮೂಢನಂಬಿಕೆಗಳು ಹಾಗೆ ಉಳ್ಕೊಂಡು ಬಂದವು ಅಂದಿನಿಂದ ಇಂದಿನವರ್ಗುನು